ಹಳೆಯ ಹಾಡುಗಳೆಂದರೆ ತುಂಬ ಅರ್ಥಗರ್ಭಿತವಾಗಿರುತ್ತೆ ಈಗಿನ ಇತ್ತೀಚಿನ ಹಾಡುಗಳೆಂದರೆ ಅದಕ್ಕೆ ಅರ್ಥನೇ ಇರಲ್ಲ ಅಂತ ಹಾಡುಗಳು ಹಳೆಯ ಹಾಡೆಂದರೆ ಅದಕ್ಕೆ ಒಂದು ತುಂಬ ಸಂತೋಷದಿಂದ ಹಾಡ್ತಾರೆ ಮತ್ತೆ ಅದರಲ್ಲಿ ಭಾಳ ಅರ್ಥ ಇರುತ್ತೆ ಹಾಗಾಗಿ ನಾವು ಹಳೆಯ ಹಾಡುಗಳನ್ನ ಇಷ್ಟಪಡ್ತೀವಿ ನನಗೂ ಅಷ್ಟೇ ಭಾಳ ಹಳ ಹಳೆಯ ಹಾಡುಗಳೇ ಇಷ್ಟ ಆಗ್ತವೆ ಏಕೆಂದರೆ ಅದು ತುಂಬ ಕೇಳೋದಕ್ಕೆ ಇಂಪಾಗಿರುತ್ತೆ ಮತ್ತೆ ಬಹಳ ಅರ್ಥವಾಗಿರತ್ತೆ ತುಂಬ ಚೆನ್ನಾಗಿರ್ತವೆ